ಹೌದು ನನ್ನ ನಿರೀಕ್ಷೆಗಳನ್ನು ಮೀರಿದ್ದ ಒಂದು ಪ್ರವಾಸ ನಾನು ಮಾಡಿದೆ ಅದು ನನ್ನ ಮನೆಯ ದೇವಸ್ಥಾನ ನಾವು ಸಾಮಾನ್ಯವಾಗಿ ನಮ್ಮ ಮನೆಯ ದೇವಸ್ಥಾನಕ್ಕೆ ಹಾಲಿವಾಣಕ್ಕೆ ಹೋಗುತ್ತೇವೆ ಆದರೆ ಹಾಲಿವಾಣದಲ್ಲಿ ಹಾಲಿವಾಣಕ್ಕಿಂತಲೂ ಹಿಂದಿನ ಒಂದು ದೇವಸ್ಥಾನ ನಮ್ಮ ಮನೆಯಲ್ಲಿಯೇ ನಮ್ಮ ಮನೆಯವರದ್ದು ಅದು ಬಿಜಾಪುರ ಜಿಲ್ಲೆಯ ಬಿಜಾಪುರದ ಈಗಿನ ಅಕ್ಕಲಕೋಟೆಯಲ್ಲಿದೆ ಈಗಿನ ಮಹಾರಾಷ್ಟ್ರ ಜಿಲ್ಲೆಯ ಅಕ್ಕಲಕೋಟೆ ಅಲ್ಲಿಗೆ ಹೋಗಿ ನಾವು ನನ್ನ ಮನೆಯ ದೇವಸ್ಥಾನ ಮನೆಯ ದೇವರಾದಂಥ ಬಸವಣ್ಣರನ್ನು ದರ್ಶನ ಪಡೆದೆ ನಾನು ಹಿಂದೆಂದೂ ನಿರೀಕ್ಷಿಸದ ನಿರೀಕ್ಷಿಸಿರಲಿಲ್ಲ ನಾವು ಅಲ್ಲಿಗೆ ಹೋಗುತ್ತೇವೆಂದು ಅದು ಬಹಳಷ್ಟು ದೊಡ್ಡ ದೇವಸ್ಥಾನವೂ ಅಲ್ಲ ಆದರೂ ನಮ್ಮ ಮನೆಯ ದೇವರು ದೇವರು ದೊಡ್ಡದಾದ ದೊಡ್ಡದಿದ್ದರೇನು ಸಣ್ಣದಿದ್ದರೇನು ದೇವರು ದೇವರೇ ಅವರು ದೊಡ್ಡ ದೇವಸ್ಥಾನದಲ್ಲಿದ್ದರೆ ದೊಡ್ಡ ದೇವರಂತಲ್ಲ ನಮ್ಮ ಮನೆಯ ದೇವಸ್ಥಾನ ನಮ್ಮ ತಾ ಮುತ್ತಾತಂದಿರು ಅಲ್ಲಿ ವಾಸಿಸುತ್ತಿದ್ದರು ನಂತರ ಅವರು ವಲಸೆ ಬಂದರು ಹಾಗಾಗಿ ಸಾಮಾನ್ಯವಾಗಿ ಅದು ನಮ್ಮ ಮನೆಯ ದೇವರಾಯಿತು